ನಾವು ಕಸ್ಟಮರು ನಮಗೆ ಮೀನು ಬೇಕಾಗಿತ್ತು ನಿಮ್ಮ ಹತ್ರ ಯಾವ ಹಾಂ ಅದೇ ನಿಮ್ಮ ಹತ್ರ ಏನೇನು ಇದೆ ಅಂತ ಹೇಳಿದ್ರೆ ನನಗೆ ಒಂದಿಷ್ಟು ಕೆಲ್ವೊಂದು ಐಟಮ್ ಬೇಕು ಕೆಲವೊಂದು ಬೇಕು ಮನೆಗೆ ಫಂಕ್ಷನ್ ಇದೆ

ಹಾಂ ಹಾಂ

ಅಂದರೆ ಇಂದಿನ ದಿನ ಉಳಿಸಿದ್ದೆಲ್ಲ ಏನು ಕಳಿಸೋದಿಲ್ಲ ಅಲ್ಲವಾ ನೀವು

ಆಯಿತು ಇಷ್ಟೊಂದು ನಾನು ನಿಮ್ಮ ಹತ್ರ ತಗೊಂಡು ನೋಡ್ತೀನಿ ಫ್ರೆಶ್ ಇದ್ದರೆ ನೆಕ್ಸ್ಟಿಂದ ನಿಮ್ಮ ಹತ್ರ ಕಂಟಿನ್ಯೂ ಮಾಡ್ತೀವಿ ನನಗೆ ಒಂದು ಕೇಜಿ ಒಂದು ಕೇಜಿ ಬಂಗುಡೆ ಮೀನು ಬೇಕು ಮತ್ತು ಜಿಲೇಬಿ ಮೀನು ಇದೆಯಾ ನಿಮ್ಮ ಹತ್ರ ಅದೊಂದು ಮೂರು ಕೆಜಿ ಕಳಿಸ್ಕೊಡಿ ಸೈಡ್ಸ್ ಎಲ್ಲ ಸ್ವಲ್ಪ ಮಂದವಾಗಿರಲಿ ಅದ್ರ ಜೊತೆಗೆ ಸೀಗಡಿ ಮೀನು ಪ್ರಾನ್ಸ್ ಕ್ರೋಬ್ ಅದೆಲ್ಲವನ್ನು ಒಂದು ಅರ್ಧರ್ಧ ಕಿಲೋ ಕಳಿಸ್ಕೊಡಿ ಅಂದರೆಲ್ಲಾ ಹೌದೌದು ಹಾಂ ನನಗೆ ನಳ್ಳಿಗಳು ಕೂಡ ಸ್ವಲ್ಪ ಅದ್ರದ್ದು ಕೈ ಮಾತ್ರ ಮುರ್ದು ಕಳಿಸಿ ಮನೇಲಿ ನಾನು ಇದು ಮಾಡೋದಿದೆ ಏನು ನಮ್ದು ಯುಟ್ಯೂಬ್ ಚಾನಲ್ ಇದೆ ಅದರಲ್ಲಿ ಅವ್ರಿಗೆಲ್ಲ ಯಾವರೀತಿ ಮುರಿಯೋದು ಎಲ್ಲ ಹೇಳ್ಕೊಟ್ಟು ಆ ನಂತರ ಅಡುಗೆ ಮಾಡೋಕ್ ಶುರು ಮಾಡಬೇಕು ಹಂಗಾಗಿ ನಳ್ಳಿ ಏನು ಕಟ್ ಕ್ಲೀನ್ ಏನು ಮಾಡಬೇಡಿ ಡೈರೆಕ್ಟ್ ಕಳಿಸ್ಕೊಟ್ಬಿಡಿ ಮಾಡಿಕೊಡ್ತೀನಿ ಮೇಡಮ್ ನಮಗೆ ತುಂಬ ನನಗೆ ಟ್ವೆಂಟಿ ಸಿಕ್ಸ್ ಕೆ ಫಾಲೋವರ್ಸ್ ಇದ್ದಾರೆ ಅವ್ರು ಕಾ ಅಲ್ಲಿ ನಿಮ್ಗೆ ಇಂಟ್ರಡ್ಯೂಸ್ ಮಾಡಿದರೆ ನಮ್ಮ ನಿಯರೆಸ್ಟ್ ಯಾರಿದ್ದಾರೋ ಅವ್ರೆಲ್ಲರೂ ಖಂಡಿತಾ ನಿಮ್ಮ ಶಾಪಿಗೆ ವಿಸಿಟ್ ಮಾಡ್ತಾರೆ ಮೊದಲು ನೀವು ನನಗೆ ಕಳಿಸಿ ನಾನು ಟೇಸ್ಟ್ ಮಾಡಿ ಒಂದು ರಿವ್ಯೂ ಕೊಡ್ತೀನಿ ಯಾವ ರೀತಿ ಇದೆ ನಿಮ್ಮ ಶಾಪಲ್ಲಿ ಅಂತ ಹೇಳಿ ಇದು ಜಿಲೇಬಿ ಫ್ರೈಗೆ ಬೇಕು ಮೇಡಮ್ ತವಾ ಫ್ರೈಗೆ ಬೇಕು ಜಿಲೇಬಿ ಮತ್ತು ಬಂಗುಡೆ ಸಾಂಬಾರಿಗೆ ಬೇಕು ಹಾಂ ಸರಿ ಮೇಡಮ್ ನ ನಳ್ಳಿ ಮಾತ್ರ ಯಾವುದೇ ಕಾರಣಕ್ಕೂ ಅದ್ರ ಕೈಯಲ್ಲ ಏನು ತೆಗೆಯೋಕ್ ಹೋಗಬೇಡಿ ನಾನು ಅದು ವೀಡಿಯೊ ಮಾಡೋದಿದೆ ನಿಮಗೆ ಕ್ಯಾಶ್ ಆ್ಯನ್ ಡೆಲಿವರಿನಾ ಅಥ್ವಾ ಈಗ್ ನಾ ಪ್ರಿವ್ಯಸ್ಸಲ್ಲೇ ಪೇ ಮಾಡಬೇಕಾ ಹಾಂ ಸರಿ ಮೇಡಮ್ ನಮ್ಮದು ಅಡ್ರೆಸನ್ನು ನಿಮಗೆ ಲೊಕೇಶನ್ ಶೇರ್ ಮಾಡ್ತೀನಿ ಅದಕ್ಕೆ ಕಳಿಸ್ಕೊಡಿ ಶಿಪ್ಪಿಂಗ್ ಚಾರ್ಜಸ್ ಏನಾದ್ರು ಇದೆಯಾ ಹಾಂ ಸರಿ ಓಕೆ ಕಳಿಸ್ಕೊಡಿ ತ್ಯಾಂಕ್ ಯು